ಹೌದು ನಾನು ಆಗಾಗ ಪ್ರವಾಸ ಸ್ಥಳಗಳಿಗೆ ಹೋಗುತ್ತೇನೆ ನನ್ನ ನೆಚ್ಚಿನ ಪ್ರವಾಸಿ ಸ್ಥಳ ಎಂದರೆ ತೀರ್ಥಳ್ಳಿ ಯಾಕಂದರೆ ಅಲ್ಲಿ ವಾತಾವರಣ ನನಗೆ ತುಂಬ ಇಷ್ಟ ಅಲ್ಲಿ ನೋಡುವಂತಹ ಸ್ಥಳಗಳು ತುಂಬ ಇವೆ ನಾವು ಅಲ್ಲಿ ಸಾಗುತ್ತಿದ್ದರೆ ನಮಗೆ ಬೇಜಾರು ಆಗುವುದಿಲ್ಲ ಅಲ್ಲಿ ನೋಡುವಂತಹ ಸ್ಥಳಗಳೆಂದರೆ ಸಕ್ಕರೆಬೈಲು ಆನೆ ಬಿಡಾರ ಗಾಜನೂರು ಡ್ಯಾಮ್ ಮಂಡಗದ್ದೆ ಪಕ್ಷಿಧಾಮ ಕುಪ್ಪಳ್ಳಿ ಆಗುಂಬೆ ಇವು ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವ ಸ್ಥಳಗಳಾಗಿವೆ ಇನ್ನೂ ಹಲವಾರು ಸ್ಥಳಗಳಿವೆ ನಾನು ಈ ಸ್ಥಳಗಳಿಗೆ ಮಳೆಗಾಲದಲ್ಲಿ ಹೋಗಲು ಬಯಸುತ್ತೇನೆ